ಬಟ್ಟೆ ಅಂಗಡಿ ಅವ್ರು ಅಲ್ರಿ ಹೌದ್ರಿ ಈಗ ಸಂಕ್ರಾಂತಿ ಸಂಬಂದ ಅರ್ವಿ ತೊಗೋದಿತ್ತು ರಿ ಚಿಕ್ಕ ಮಕ್ಳದ್ದು ಅರ್ವಿ ಮತ್ತೆ ದೊಡ್ಡೋರದು ಸೀರೆ ಗೀರೆ ಎಲ್ಲ ತೊಗೋಬೇಕು ಸಿಕ್ತಾವಲ್ರಿ ಹೌದೇನು ಎಷ್ಟು ಹಾಂ ರಿ ನಮಗೆ ಹೋಲ್ ಸೇಲ್ಲಾಗೂ ಬೇಕಾಗಿದ್ದು ರಿ ಹಂಗೆ ಸಣ್ಣ ಹುಡುಗರದು ಕುರ್ತಾ ಮತ್ತೆ ಫಾರ್ಮಲ್ಸ್ ಶರ್ಟ್ಸ್ ಇಂಥವೆಲ್ಲವೂ ಬೇಕಾಗಿದ್ದು ರಿ ನಿಮ್ಮ ಹಾಂ ಅಂಗಡಿ ಅಡ್ರಸ್ ಎಲ್ಲಿ ಬರ್ತೈತೆ ರಿ ಸ್ಟೇಷನ್ ರೋಡ್ ಕಡೆ ಹಾಂ ಸರಿ ತೊ ಬರ್ತೇವೆ ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೊಡ್ರಿ ಆಮೇಲೆ ಮತ್ತೆ ಏನ್ರಿ ಸಿಕ್ತೈತೆ ಅಂಗಡಿಗೆ ಏನರೆ ಡಿಸ್ಕೌಂಟ್ ಇಟ್ಟಿರೇನ್ರಿ ನಿಮ್ಮ ಅಂಗಡಿ ಒಳಗೆ

ಕ್ರೆಡಿಟ್ ಕಾರ್ಡ್ ಎಲ್ಲ ನಡೆಯುತ್ತೆಲ್ಲರಿ ಕ್ರೆಡಿಟ್ ಕಾಡ್ ಎಲ್ಲ ನಡೀತಿತ್ತು ಅಲ್ರಿ ಹಂಗಾದ್ರೆ ಬರೋಕ್ಕಿಂತ ಮುಂಚೆ ಒಂದು ಸತಿ ಫೋನ್ ಹಚ್ಚಿ ಕರೆಟ್ಟಾಗಿ ಅಡ್ರಸ್ ಗಿಡ್ರಸ್ ತಿಳ್ಕೊಂಡು ಬರ್ತೇವಂತೆ ರಿ ಹಾಂ ರಿ ಸರಿ